ನನಗೆ ಉದ್ಯೋಗ ಸಿಗಬೇಕಾದ್ರೆ ಒಂದು ಪ್ರಾಜೆಕ್ಟನ್ನು ನಾನು ತಯಾರು ಮಾಡಬೇಕಾಗಿ ಅಂಥ ಪರಿಸ್ಥಿತಿ ಬಂದಿತ್ತು ಹಾಗಾಗಿ ಅದು ಒಂದು ಸ್ಕೂಲ್ ಶಾಲೆ ರಿಲೇಟೆಡೊಂದು ಪ್ರಾಜೆಕ್ಟ್ ಆಗಿರೋದ್ರಿಂದ ಅದನ್ನು ನೀಟಾಗಿ ಸಬ್ಮಿಟ್ ಮಾಡುವಂತಹ ಕೆಲಸ ಇದಾಗಿತ್ತು ಆದರೆ ಅದು ತುಂಬ ಕಷ್ಟಕರವಾದ ಸಂಗತಿಯಾಗಿತ್ತು ಯಾಕೆಂದರೆ ಅದರದು ಕಾರಣಗಳು ಅಂಶಗಳು ಹಾಗೇ ಅದರದು ನೀತಿಗಳು ಕರ್ತವ್ಯಗಳು ಹೀಗೆ ಹಲವಾರು ಎಲ್ಲ ಪೊಯಿಂಟ್ಸ್ಗಳ ಮೇಲೆ ನಾನು ವರ್ಕ್ ಮಾಡ್ಬ ಕೆಲಸ ಮಾಡ್ಬೇಕಾಗಿದ್ರಿಂದ ತುಂಬ ಒಂದು ಕಷ್ಟದ ಕೆಲಸ ಆಗಿತ್ತು ಹಾಗೇ ಆ ಪ್ರೊಜೆಕ್ಟು ನನಗೆ ತುಂಬ ಹೆಲ್ಪ್ ಆಯಿತು ಹಾಗಾಗಿ ಇದೊಂಥರ ನನಗೆ ಎಕ್ಸ್ಪೀರಿಯನ್ಸನ್ನು ತಂದ್ಕೊಟ್ಟಿರೋಂತ ಒಂದು ಪ್ರೊಜೆಕ್ಟ್ ಆಗಿ ಕನ್ವರ್ಟ್ ಆಗಿದೆ ಹಾಗಾಗಿ ನನಗೆ ಅದನ್ನು ಮರೆಯಲಿಕ್ಕೆ ಆಗ್ದಾ ಆಗೋದೇ ಇಲ್ಲ ಅಂತ ನಾನು ಅನ್ಕೊಡ್ಡಿದಿನಿ